ಆರು ಜೂನ್ ಸಾವಿರದ ಒಂಬೈನೂರ ಎಂಬತ್ತೇಳು ಏಳು ಏಪ್ರಿಲ್ ಎರಡು ಸಾವಿರದ ನಾಲ್ಕು ಐದು ಜನವರಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಟು ಮಾರ್ಚ್ ಎರಡು ಸಾವಿರದ ನಾಲ್ಕು ಏಳು ಮೇ ಎರಡು ಸಾವಿರದ ಐದು